ಹಾಯ್ ಸರ್ ನಾವು ಪಾವಗಡದಿಂದ ಬರ್ತಾ ಇದ್ದೀವಿ ಚಿತ್ರದುರ್ಗದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ನೀವು ಚಿತ್ರದುರ್ಗದ ಗೈಡ್ ಅಂತ್ಹೇಳಿ ಗೊತ್ತಾಯ್ತು ಹಾಗಾಗಿ ನೀವು ಚಿತ್ರದುರ್ಗದ ವಿಶೇಷತೆಗಳ ಬಗ್ಗೆ ಹೇಳಿದ್ರೆ ನೀವು ಯಾವ ರೀತಿ ಗೈಡ್ ಮಾಡ್ತೀರ ಅಂತ ನಾವು ತಿಳ್ಕೊಬೋದು ಓಕೆ ಓಕೆ ಓಕೆ ಓಕೆ ಓಕೆ ಸರ್ ಓಕೆ ಸರ್ ಅಲ್ಲ ಸರ್ ಕುತೂಹಲಕರ್ವಾಗಿರ್ತಕ್ಕಂಥ ಒಂದು ಎರಡು ಅಂಶಗಳನ್ನ ಹೇಳಿದ್ರೆ ನಾವು ಅಲ್ಲಿಗೆ ಬರೋದಕ್ಕೆ ಇನ್ನೂ ಹೆಚ್ಚಿನದಾಗಿ ಆಸಕ್ತಿ ತೋರ್ಬೋದು ಅಂತ ನಾ ನನ್ನ ಅನ್ಸಿಕೆ ಓಕೆ ಹ್ಞೂ ಹ್ಞೂ

ಹಾಂ ಓಕೆ

ಅದೇ ಒನಕೆ ಒನಕೆ ಓಬವ್ವನ ಕಿಂಡಿ ಅಂತಾರಲ್ಲ ಸರ್ ಅದೇನಾ ಓಕೆ ಓಕೆ ಹಾಂ ಸರ್ ಹಾಂ ಸರ್ ನಾವು ಪುಸ್ತಕ್ದಲ್ಲಿ ಓದಿದ್ವಿ ಆದರೆ ಗೈಡ್ ಆಗಿ ನೀವು ಎಷ್ಟು ತಿಳ್ಕೊಂಡಿದ್ದೀರ ಅಂತ್ಹೇಳಿ ನಾವು ಕೇಳಬೇಕಿತ್ತು ಯಾಕಂದರೆ ನಾವು ಅಲ್ಲಿಗೆ ಬಂದಾಗ ನೀವು ಕೂಲಂಕಷ್ವಾಗಿ ಎಲ್ಲ ಸ್ಥಳಗಳನ್ನು ಭೇಟಿ ಮಾಡಿಸ್ಬೇಕಲ್ವ ಅದ್ರ ಬಗ್ಗೆ ಹೀಗೆಲ್ಲ ವರ್ಣನೆ ಮಾಡಿ ಹೇಳ್ಬೇಕಲ್ವ ಹಾಗಾಗಿ ನಿಮಿಗೆ ಎಷ್ಟು ಗೊತ್ತಿದೆ ಅಂತ್ಹೇಳಿ ಕೇಳೋಣ ಅಂತ್ಹೇಳಿ ಸರ್ ತುಂಬ ನೀವು ಚೆನ್ನಾಗಿ ಹೇಳಿದಿರಿ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಬರ್ತಾ ಸರ್ ಇನ್ನು ಟು ಡೇಸಲ್ಲಿ ಬರ್ತಾ ಇದ್ದೀವಿ ನಮಗೆ ಬಸ್ ಬುಕ್ ಮಾಡಿದ್ದೀವಿ ಹಾಗಾಗಿ ನಾವು ನಿಮಗೆ ಎಷ್ಟು ಗೊತ್ತಿದೆ ಅಂತ್ಹೇಳಿ ಮತ್ತು ಎ ಅದಕ್ಕೆ ಎಷ್ಟು ಫೀಸ್ ಕು ತಗೊತಿರ ಸರ್ ಗೈಡ್ಗೆ ಓಕೆ

ಓಕೆ ಓಕೆ ಹಾಂ ಸರ್ ಓಕೆ ನಾವು ಕೇಳ್ಪಟ್ಟಿದ್ವಿ ಎಲ್ಲ ವಿಚಾರ್ಸಿದ ಮೇಲೆ ನೀವು ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನ ಮಾಡ್ತೀರ ಅಂತಲೇ ನಿಮ್ಮನ್ನು ಭೇಟಿ ಮಾಡಿದ್ವಿ ಸರ್ ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಖುಷಿ ಆಯಿತು ಸರ್ ಧನ್ಯವಾದಗಳು